ಎಸ್ ನನಗೆ ಓದೋದಂದರೆ ತುಂಬ ಇಷ್ಟ ನಾನೂ ಅವಾಗವಾಗಾ ಲೈಬ್ರೆರಿಗೆ ಭೇಟಿ ನೀಡ್ತೀನಿ ನಮ್ಮ ಒಂದು ಪ್ರದೇಶ ಅಂತಂದರೆ ಕೋಲಾರದಲ್ಲಿ ಗುಂಡಪ್ಪ ಲೈಬ್ರೆರಿ ಇದೆ ಡಿಸ್ಟಿಕ್ ಲೈಬ್ರೆರಿ ಇದರಲ್ಲಿ ಬುಕ್ಸು ತುಂಬ ಚೆನ್ನಾಗಿದೆ ಇನ್ನು ನಾನು ವೈಯಕ್ತಿಕ ಲೈಬ್ರೆರಿ ಅಂತಂದರೆ ಮನೆಯಲ್ಲಿ ನಾನೇ ಒಂದೂ ಲೈಬ್ರೆರಿ ಮಾಡಬೇಕಂತ ತುಂಬ ಆಸೆ ಇದೆ ಅಂದರೆ ಸ್ವತಂತ್ರ ಹೋರಾಟಗಾರರ ಒಂದು ಬರೆದಂತಹ ಪುಸ್ತಕಗಳು ನಮ್ಮ ನಮ್ಮ ದೇಶಕ್ಕಾಗೀ ಹೋರಾಡಿದಂತಹ ಒಂದೂ ಕತೆಗಳು ಇವುಗಳನ್ನ ಮತ್ತು ನಮ್ಮ ದೇಶವನ್ನು ಕಟ್ಟಲು ಬಯಸುವ ಪ್ರೇರೆಪಿಸುವಂತಹ ಒಂದು ಒಳಗೊಂಡಂಥ ಅವುಗಳನ್ನು ಇನ್ನೂ ಸಾಹಿತ್ಯಕ್ಕೆ ಬಂದರೆ ಇನ್ನೂ ಕಥೆಗಳು ಕವನಗಳು ಕಾದಂಬರಿಗಳನ್ನ ಇದನ್ನೇ ಸಪ್ರೇಟ್ ಸಪ್ರೇಟಾಗಿ ನನ್ನದೇ ಒಂದು ಲೈಬ್ರೆರಿಯನ್ನು ಮಾಡುವಂತಹ ಒಂದೂ ಐಡಿಯಾ ಇದೆ ಮುಂದೊಂದಿನ ದಿನಗಳಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೀನಿ